ಇದು ನೀರು ದೋಸೆ ಮತ್ತು ನಾಟಿ ಕೋಳಿ ಸಾರು ಚೆನ್ನಾಗಿದೆ ಅಂತ ಕೇಳಿಪಟ್ವಿ ಹಾಂ ಅಲ್ಲಿ ಬಂದು ಅದನ್ನ ಟೇಸ್ಟೂ ಮಾಡಿದ್ವಿ ಚೆನ್ನಾಗಿತ್ತು ಟೇಸ್ಟೆಲ್ಲ ಇವಾಗ ಫ್ಯಾಮಿಲಿ ಟ್ರಿಪ್ಪೆಲ್ಲ ಬರ್ತಾಯಿದ್ದೀವಿ

ಅದು ಇನ್ನೊಂದು ಎರಡು ಅವರ್ ಬರ್ತೀವಿ ನಮ್ದು ಒಂದು ಹತ್ತು ಸೀಟ್ ಗಂಟ ಇದ್ದೀವಿ ಹ್ಞೂ ಮತ್ತೆ ಅದೇ ರೀತಿ ಮಾಡ್ಕೊಡೋಕ್ಕಾಗುತ್ತಾ ಎನು ಅಂತ

ಹ್ಞೂ ಸರಿ ಸರಿ ಹ್ಞೂ ಟೇಸ್ಟು ತುಂಬ ಚೆನ್ನಾಗಿತ್ತು ದೋಸೆ ಎಲ್ಲ ಅದಕ್ಕೆ ಅಲ್ಲಿಗೆ ಬರಣ ಅಂತ ನಾವು ಇನ್ನೊಂದು ಎರಡು ಅವರ್ ಬರ್ತೀವಿ ನಂಗೊಂದು ಹತ್ತು ಸೀಟ್ ಗಂಟ ಇದ್ದೀವಿ ಫ್ಯಾಮಿಲಿ ಅಲ್ಲ ಮೂರು ಟ್ರಿಪ್ ಏನೋ ಬೇಕಿ ಬೇಕಿತ್ತು ನಮಗೆ ನೈಟ್ ಬರ್ತೀವಿ ಅದಕ್ಕೆ ಹ್ಞೂ ಫೋನ್ ಏನು ನಾವು ಒಂದು ಹತ್ತು ಸೀಟ್ ಗಂಟ ಇದ್ದೀವಿ ಹ್ಞೂ ಓಕೆ ಓಕೆ ಅಲ್ಲಿರೋ ಪ್ಲೇಸೆಲ್ಲ ಕೇಳಿದ್ದೀವಿ ತುಂಬ ಚೆನ್ನಾಗಿದೆ ಅದಕ್ಕೆ ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆಯೆಲ್ಲ ಅಲ್ಲೇ ಇರಬೇಕು ಏನು ಏನು ಆಂ ಹೌದು ಓಕೆ ಓಕೆ ಮತ್ತು ಅದೆಲ್ಲ ಹೆಂಗ್ ಮಾಡ್ತೀರಾ ಅಡಿಗೆ ಎಲ್ಲ ಅದ್ರ ಟೇಸ್ಟ್ ಬಗ್ಗೆ ತುಂಬ ಕೇಳಿದ್ದೀವಿ ಹೌದು ಅದಕ್ಕೆ ಓಕೆ ಓಕೆ ಬರ್ತೀವಿ ಸರಿ ಹಾಂ ಸರಿ ಓಕೆ